ಸಿಗುತ್ತಮ್ಮ ಈಗ ಸಧ್ಯ ನಮ್ಮತ್ತಿರ ಸ್ಟೋರೇಜ್ ಇಲ್ಲ ನಿಮಿಗೆ ಒಂದು ಎರಡು ಮೂರು ದಿನದಲ್ಲಿ ನಾ ತರಿಸಿ ಕೊಡ್ತಿನಿ ಎರಡು ಮೂರು ದಿನದಲ್ಲಿ ನಿಮಿಗೆ ಬರುತ್ತೆ ಅದು ಆರ್ಡ್ರ್ ಕೊಟ್ಟರೆ ಅದು ಅಲ್ಲಿಂದ ಇಲ್ಲ ಖಂಡಿತ ಖಂಡಿತ ಬರುತ್ತೆ ತರ್ಸಿ ಕೊಡ್ತಿನಿ ಹೌದಾ ಅದು ಈ ದಿನ ನಿಮಗೆ ಸಾಯಂಕಾಲ ಸಿಗುತ್ತೆ ನಿಮಗೆ ಹಾಂ ಸಿಗತ್ತೆ ನಿಮ್ಗೆ ಸಾಯಂಕಾಲ ಏಳು ಎಂಟು ಗಂಟೆಗೆ ನಿಮ್ಗೆ ಸಿಗತ್ತೆ ಅಲ್ಲಿ ಸ್ಟೋರಿಗೆ ಬಂದು ತೊಗೊಂಡು ಹೋಗ್ಬೋದ್ ಒಳ್ಳೆದು ಬೆಳಿಗ್ಗೆ ಬಂದು ತಗೊಂಡು ಹೋಗ್ಬೋದು ಆಯ್ತು ಆಯಿತು ಬನ್ನಿ ನಿಮ್ಗೆ ಈ ಬುಕ್ಸ್ನಲ್ಲಿ ನಿಮಗೆ ನಾವು ಇಪ್ಪತ್ತು ಶೇಕಡ ಇಪ್ಪತ್ತು ಪರ್ಸೆಂಟು ನಿಮಗೆ ನಾವು ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ ನಿಮಗೆ

ನಿಮಿಗೆ ಯಾರು ಬರ್ದದ್ದು ಬೇಕು ಹೇಳಿ ಅವ್ರ್ದೆ ತರ್ಸಿ ಕೊಡ್ತೀನಿ ಸಿಗುತ್ತೆ ಅವ್ರದ್ದೆ ಸಿಗುತ್ತೆ ನಿಮ್ಗೆ ಖಂಡಿತ ಬಂದು ತೊಗೊಂಡು ಹೋಗ್ಬೋದ್ ನಾಳೆ ಎರಡು ಸಿಗುತ್ತೆ ನಿಮಗೆ ಒಂದು ಇವತ್ತು ಸಾಯಂಕಾಲ ಸಿಗುತ್ತೆ ಇನ್ನೊಂದು ನಾಳೆ ಸಿಗುತ್ತೆ ಓಕೆ ಅಮ್ಮ ತ್ಯಾಂಕ್ಸ್ ಆಯಿತು ಬನ್ನಿ